ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರ ಹದಿನಾರು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಒಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಆರು ಒಂದು ಜುಲೈ ಸಾವಿರದೊಂಬೈನೂರ ತೊಂಬತ್ತೇಳು